ಕಸೂತಿಯನ್ನು ಹಾಕೋದರಲ್ಲಿ ತುಂಬ ವಿಧವಾದ ಕಸೂತಿಗಳಿದೆ ಕೆಲ್ವೊಂದು ಕಸೂತಿನ ನಾವು ಬಟ್ಟೆ ಮೇಲೆ ಹಾಕ್ತೀವಿ ಕೆಲವೊಂದನ್ನ ನಾವು ಪ್ಲಾಸ್ಟಿಕ್ ಮೇಲೆ ಹಾಕ್ತೀವಿ ಬಟ್ಟೆ ಮೇಲೆ ಹಾಕೋದು ನಾವು ಮಾಮೂಲಿಯಾಗಿ ಸೀರೆ ಆಮೇಲೆ ಚೂಡಿದಾರಗಳ್ನ ಎಲ್ಲ ತಗೋತೀವಲ್ಲ ಅದರಲ್ಲಿ ಕೆಲವೊಂದು ಕಸೂತಿಗಳನ್ನ ಕೈಯಿಂದ ಮಾಡ್ತಾರೆ ಕೆಲವೊಂದು ಕಸೂತಿಗಳನ್ನ ಯಂತ್ರದ ಸಹಾಯದಿಂದ ಮಾಡ್ತಾರೆ ಕಸೂತಿ ಕೆಲ್ವೊಂದು ಕಸೂತಿಗಳನ್ನ ಕರ್ಚಿಪಲ್ಲಿ ಹೆಸ್ರು ಹಾಕೋದು ಹೂ ಹಾಕೋದು ಆ ಥರ ಕಸೂತಿಗಳು ಬರುತ್ತೆ ಮತ್ತು ಬೇರೆ ಥರ ಕಸೂತಿಗಳು ಅಂದರೆ ಶ್ವೆಟರ್ ಹೆಣೆಯೋದು ಬುಟ್ಟಿ ಹೆಣೆಯೋದು ಮ್ಯಾಟ್ ಹೆಣೆಯೋದು ಇವೆಲ್ಲ ಕಸೂತಿಯ ನಾನಾ ವಿಧಗಳು